ನಾವು ಹಳೆಯ ತಲೆಮಾರು ಹಾಗು ಯುವ ತಲೆಮಾರಿನ ನಡುವೆ ಸಮತೋಲನ ಸಾಧಿಸಲು ಯತ್ನಿಸುತ್ತಿರುವ ಮಧ್ಯಮ ತಲೆಮಾರಿಗೆ ಸಂಬಧಿಸಿದವರೇ ಇವೆರಡು ಬೇರೆಯ ಪ್ರಪಂಚಗಳಾಗಿದ್ದು ಈ ಎರಡು ತಲೆಮಾರುಗಳನ್ನು ನಿಭಾಯಿಸುವ ಕುರಿತು ಇವೆರಡು ತಲೆಮಾರುಗಳ ನಡುವೆ ಸಮ ಸಮತೆಗಳನ್ನು ಮತ್ತು ವ್ಯತ್ಯಾಸಗಳ ಬಗ್ಗೆ ನಮಗೆ ತಿಳಿಸಿ ತಲೆಮಾರಿನ ಬಗ್ಗೆ ವ್ಯತ್ಯಾಸವೇನೆಂದರೆ ಆಸ್ತಿ ಅವರು ಮಧ್ಯದ ಆಸ್ತಿ ಅಂತಸ್ತಿಗೆ ಜಗಳ ಆಡಬಹುದು ಆಮೇಲೆ ನಾನು ದೊಡ್ಡವನು ಚಿಕ್ಕವನು ಎಂದು ಭೇದ ಭಾವ ಮಾಡುವುದು ಕೆಲವು ನಂತರ ಅವರು ದೈಹಿಕವಾಗಿ ಜಗಳ ಆಡುವುದು ಯಾಕಂದರೆ ಮನೆಯ ಪ್ರೊ ಪರಿಸ್ಥಿತಿಯಾಗಿ ಮನೆಯ ಹಳೆಯ ತಲೆಮಾರಿನವರು ಅವರ ಥರ ಇರುವುದು ಈಗಿನ ತಲೆಮಾರವರು ನಮ್ಮ ಥರ ಇರುವುದು ಅವರವರ ನಡುವೆ ಆಗದೇ ದೈಹಿಕವಾಗಿ ಜಗಳ ಆಡುವುದು ಮತ್ತೆ ದೈಹಿಕವಾಗಿ ಕಿತ್ ದೈಹಿಕವಾಗಿ ಕಿತ್ತಾಡುವುದು ಮನೆ ಅವರವರ ಮಧ್ಯ ಭೇದ ಭಾವ ಉಂಟಾಗುವುದು ಚಿಕ್ಕವರು ದೊಡ್ಡವರು ಎಂದು ಜಗಳ ಆಡುವುದು ಎಲ್ಲ ತರಹದ ಈ ಹಳೆಯ ತಲೆಮಾರಿಗೆ ಯುವ ತಲೆಮಾರಿನ ನಡುವೆ ಸಮತೋಲನ ಇರುವುದಿಲ್ಲ ನಿಭಾಯಿಸುವ ಕುರಿತು ಹಾಗೂ ಇವೆರಡು ತಲೆಮಾರುಗಳು ತಲೆಮಾರುಗಳು ಸಮಾನತೆಗಳು ಅಂದರೆ ವ್ಯತ್ಯಾಸದ ಬಗ್ಗೆ ನಮಗೆ ತಿಳಿಸು ಅಷ್ಟೆ